ನಮ್ಮ ಮನೆಯಲ್ಲಿ ಮಂಡಿ ನೋವು ಗುಣಪಡಿಸೋಕೆ ಕೆಲವೊಂದು ಹೋಮ್ ರೆಮೆಡಿಗಳನ್ನು ನಮ್ಮ ಅಜ್ಜಿ ತಾತ ಅವರು ಮಾಡಿದ್ದನ್ನು ನೋಡಿ ನಾವು ಕೆಲವೊಂದು ಮನೆಯಲ್ಲೆ ಮಾಡ್ಕೊತೀವಿ ಅದನ್ನು ಗುಣಪಡಿಸೋಕೆ ಮನೆ ಮದ್ಗಳನ್ನು ಮನೆಯಲ್ಲೆ ಮಾಡ್ಕೊತೀವಿ ನಮ್ಮ ಅಣ್ಣ ಒಬ್ಬರಿದ್ರು ಅವರಿಗೆ ಅವಾಗಾವಾಗ ತುಂಬ ಮಂಡಿ ನೋವು ಬರೋದು ಹಾಗಾಗಿ ಅವ್ರಿಗೆ ಏನು ಮಾಡ್ತಿದ್ದರು ನಮ್ಮ ಅಜ್ಜಿ ಅಂತಂದರೆ ಹುಣಸೆ ಮರದ ಚಕ್ಕೆ ಮತ್ತು ಬೇವಿನ ಮರದ ಚಕ್ಕೆಗಳನ್ನು ತರೋರು ಹೋಗಿ ಅವರೇನೆ ಮರಗಳು ಎಲ್ಲಿದೆ ಅಲ್ಲಿ ಹೋಗಿ ಹುಡ್ಕೊಂಡು ಆ ಚಕ್ಕೆಗಳನ್ನು ಬಿಡಿಸಿಕೊಂಡು ತಗೊಂಡು ಬಂದು ಅದನ್ನು ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಅದನ್ನು ಪುಡಿ ಮಾಡಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆ ಬೀಜ ಅದನ್ನು ಹುರ್ದು ಹುರ್ದು ಬಿಟ್ಟು ಒಲೆಮೇಲಿಟ್ಟು ಹುರ್ದು ಮಣ್ಣಿನ ಪಾತ್ರೆಯಲ್ ಹುರಿಯೋರು ಮಣ್ಣಿನ ಪಾತ್ರೆಯಲ್ಲಿ ಅದನ್ನು ಹುರ್ದು ಅದಕ್ಕೆ ಬಿಳಿ ಎಕ್ಕದ ಗಿಡದ ಎಲೆ ಎಕ್ಕದ ಗಿಡದ ಎಲೆಯನ್ನು ತರೋರು ಆ ಬೀಜದ ಪುಡಿ ಚಕ್ಕೆ ಪುಡಿಗಳಿಗೆ ಸ್ವಲ್ಪ ಬೇವಿನ ಎಣ್ಣೆಯನ್ನು ಹಾಕಿ ಕಲಸಿ ಮಂಡಿ ನೋವಿರೊ ಜಾಗಕ್ಕೆ ಅದನ್ನು ಹಚ್ಚಿ ಚೆನ್ನಾಗಿ ಲೇಪನ ಮಾಡಿ ಅದ್ರ್ ಮೇಲೆ ಎಕ್ಕದ ಗಿಡಗಳ ಎಲೆಗಳನ್ನು ಕಟ್ಟಿ ಬಟ್ಟೆಯಲ್ಲಿ ಸುತ್ತಿ ಅದ್ರ ಮೇಲೆ ಉಪ್ಪಿನ ಶಾಖ ಕೊಡೋರು ಉಪ್ಪಿನ ಶಾಖ ಕೊಟ್ಟು ಅದನ್ನು ಬಿ ಬೆಳಗ್ಗೆ ರಾತ್ರಿ ಮಾಡಿ ಬೆಳಗ್ಗೆ ಅದನ್ನು ತೆಗೆದು ಅದನ್ನು ಬಿಸಿ ನೀರಿನಲ್ಲಿ ಬಿಸಿ ಬಿಸಿ ನೀರಿನಲ್ಲಿ ಆ ಮಂಡಿ ನೋವು ಇರೋ ಜಾಗಕ್ಕೆ ಬಿಸಿ ತೊಳಿತಾ ಬರೋದರಿಂದ ಅದನ್ನು ಒಂದಷ್ಟು ದಿನಗಳ ಕಾಲ ಮಾಡೋದ್ರಿಂದ ಸಂಪೂರ್ಣ ಮಂಡಿ ನೋವು ಕಡಿಮೆ ಆಗೋದು ನಮ್ಮ ಅಣ್ಣಂಗೆ ಅದು ನಮ್ಮ ಅಜ್ಜಿ ಒಂದು ಹದಿನೈದು ದಿವಸಗಳ ಕಾಲ ಮಾಡಿದ್ರು ಅದಾದಮೇಲೆ ಅವನಿಗೆ ಮಂಡಿ ನೋವೇ ಇರಲಿಲ್ಲ ಅದು ತುಂಬ ಒಳ್ಳೆಯ ಒಂದು ಮನೆಮದ್ದು ಹಳ್ಳಿ ಕಡೆ ಮಾಡುವಂಥ ಜನಪ್ರಿಯ ಮನೆಮದ್ದು ಅಂತ ಹೇಳ್ಬೋದು ಅದನ್ನು ಮಾಡ್ತಾಯಿದ್ದರು ನಮ್ಮ ಅಜ್ಜಿ ಅದಾದಮೇಲೆ ಬೇರೆ ಕೆಲವೊಂದು ಆಯಿಲ್ಲುಗಳಿದೆ ಎಣ್ಣೆಗಳು ಹರಳೆಣ್ಣೆ ಕಾಯಿಸಿ ಆ ಜಾಗಕ್ಕೆ ಮಸಾಜ್ ಮಾಡಿ ನಟಿಕೆ ತೆಗಿಯೋದ್ರಿಂದನು ಮಂಡಿ ನೋವು ಕಡಿಮೆ ಆಗುತ್ತೆ ಈಗಿನ ಒಂದು ಮೆಡಿಸಿನ್ನುಗಳಿದೆ ಕೆಲವು ಮೆಡಿಸಿನ್ನುಗಳು ಅದನ್ನು ಮಾ ಮೂ ಸ್ಪ್ರೇ ಇದೆ ಅದನ್ನು ಹಚ್ಬೋದು ಕೆಲವೊಂದು ಆಯಿಂಟ್ಮೆಂಟುಗಳಿದೆ ಅದನ್ನು ಹಚ್ಚಿ ಮಂಡಿ ನೋವುಗಳ್ನ ಕಡಿಮೆ ಮಾಡ್ಕೊಬೋದು ಕೆಲವೊಂದು ಪ್ಲಾಸ್ಟರ್ಸ್ ಪೇಯ್ನ್ ಕಿಲರ್ ಪ್ಲಾಸ್ಟರ್ಸ್ ಬಂದಿರುತ್ತೆ ಅಲ್ಲಿಗೆ ಮೆಂಟಲಿ ಏನಾಗಿರುತ್ತೆ ಅಲ್ಲಿಗೆ ಹಾಕೋಕೆ ಅಂಥದನ್ನು ಕೆಲ್ವೊಂದನ್ನು ಮಾಡ್ಬೋದು ಅದು ಮಾಡೋದ್ರಿಂದಲೂ ಕೂಡ ಮಂಡಿ ನೋವು ಕಡಿಮೆ ಆಗುತ್ತೆ ಹಳೇ ಕಾಲದ್ದು ಕೆಲವೊಂದು ಏನು ಮನೆಮದ್ದುಗಳಿದೆ ಅಂತಂದರೆ ಅವಾಗೆಲ್ಲಾ ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡೋರು ವಾಕ್ ಮಾಡೋರು ಅಂದರೆ ಅವ್ರದ್ದೆ ಆದ ಕೆಲಸಗಳಲ್ಲಿ ಓಡಾಡಿ ಓಡಾಡ್ತಿದ್ದಿದ್ದರಿಂದ ಹಸು ಕಟ್ಟಾಕಬೇಕು ಹಸುಗಳು ಇದು ಸಗಣಿಯೆಲ್ಲ ತೆಗಿಬೇಕು ಹೊಲಗಳಿಗೆ ಹೋಗ್ಬೇಕು ಕೆಲಸ ಮಾಡಬೇಕು ಹಾಗಾಗಿ ತುಂಬ ವಾಕ್ ಬೆಳಗ್ಗೆಯಿಂದ ಸಂಜೆಗಂಟ ಎಷ್ಟು ಸಾಧ್ಯವೋ ಅಷ್ಟು ಮ್ಯಾಕ್ಸಿಮಮ್ ವಾಕ್ ಅವರು ಮಾಡಿರ್ತಿದ್ದರು ಹಾಗಾಗಿ ಅವ್ರಿಗೆ ಮಂಡಿ ನೋವು ಬೆನ್ನು ನೋವು ಈ ಥರದೆಲ್ಲ ಕಾಣಿಸ್ಕೋತ ಇರಲಿಲ್ಲ ಆದರೆ ಈಗಿನ ಒಂದು ಜನ್ರೇಷನ್ ಅವರು ಕೂತ ಜಾಗದಲ್ಲೇ ಸಿಸ್ಟಮ್ ಮುಂದೆಗಳಿಗಳ್ ಕೆಲಸ ಮಾಡಬೇಕು ಒಂದು ಎಲ್ಲ ಆಲ್ಮೋಸ್ಟ್ ಆಲು ನೈಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಕುತ್ಕೊಂಡೆ ಕೆಲಸ ಮಾಡೋದು ಇರುತ್ತೆ ಹಾಗಾಗಿ ಕೆಲವರಿಗೆ ಮಂಡಿ ನೋವು ಬರೋ ಸಾಧ್ಯತೆ ಇರುತ್ತೆ ವಾಕಿಂಗ್ ಕಡಿಮೆ ಇರುತ್ತೆ ಒಂದು ಸ್ವಲ್ಪ ಫ್ಯಾಟ್ ಆಗಿರ್ತಾರೆ ದಪ್ಪ ಆಗಿರ್ತಾರೆ ಹಾಗಾಗೂ ಆ ದ ದೇಹದ ಭಾರ ಮಂಡಿ ಮೇಲೆ ಬೀಳೋದರಿಂದ ಅವರಿಗೆ ಮಂಡಿ ನೋವು ಬರೋ ಸಾಧ್ಯತೆಗಳು ಇರುತ್ತೆ ಅಂಥವ್ರು ಆದಷ್ಟು ಅವರ ಆರೋಗ್ಯ ಕಡೆ ಗಮನ ಕೊಟ್ಟು ಬೆಳಗ್ಗೆ ಸಂಜೆ ಒಂದು ಅರ್ಧರ್ಧ ಗಂಟೆ ವಾಕಿಂಗ್ ಮಾಡೋದರಿಂದ ಅವ್ರಿಗೆ ಮಂಡಿ ನೋವು ಕಡಿಮೆ ಆಗೋ ಸಾಧ್ಯ ಸಾಧ್ಯತೆ ಇರುತ್ತೆ ಮಂಡಿ ನೋವು ತೀರ ಬಂದು ಶುರುವಾಗಿದೆ ಅನ್ನೋವಾಗಲೇ ನಾವು ಎಚ್ಚೆತ್ಕೊಂಡು ವಾಕ್ ಮಾಡೋದು ಸ್ವಲ್ಪ ಅದನ್ನು ಹೆ ಯಾವ ಥರ ಕಡಿಮೆ ಮಾಡ್ಕೊಬೇಕು ಅಂತ ಯಾವ ಥರ ಕಡಿಮೆ ಮಾಡ್ಕೊಬೇಕು ನಾವೇ ಅದನ್ನು ಯೋಚನೆ ಮಾಡಿ ಕಡಿಮೆ ಮಾಡ್ಕೋತ ಬರಬೇಕಾಗುತ್ತೆ ಸಣ್ಣದಿದ್ದಾಗ್ಲೇ ಜಾಸ್ತಿ ಮೆಡಿಸಿನ್ನುಗಳ್ಗೆ ನಾವು ಅಡಿಕ್ಟ್ ಆಗಬಾರ್ದು ಅದನ್ನು ಮನೆಮದ್ದುಗಳಲ್ಲೇ ವಾಸಿ ಮಾಡ್ಕೊಳೋಕ್ಕೆ ಟ್ರೈ ಮಾಡಬೇಕಾಗುತ್ತೆ ಹಾಗಾಗಿ ಮನೆಮದ್ದುಗಳನ್ನು ಮಾಡಿಕೊಳ್ಳಿ ಮ ಅದನ್ನು ಒಟ್ಟೆಗೆ ಯಾವ ಥರ ಆಹಾರ ತಗೊಂಡು ಮಾ ಬೇ ಮಂಡಿ ನೋವನ್ನು ಕಡಿಮೆ ಮಾಡ್ಕೊಬೋದು ಯಾ ಮೆಂತ್ಯೆ ಕಾಳಿನ ನೀರು ಕುಡಿಯೋದರಿಂದ ಮಂಡಿ ನೋವು ಕಡಿಮೆ ಆಗುತ್ತೆ ಅದನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಕುಡಿಯೋದ್ರಿಂದಲೂ ಮಂಡಿ ನೋವು ಕಡಿಮೆ ಆಗುತ್ತೆ ಆದಷ್ಟು ಮೂಳೆಗಳಿಗೆ ಶಕ್ತಿ ಬರುವಂಥ ಆಹಾರಗಳನ್ನು ಕ್ಯಾಲ್ಸಿಯಮ್ ಇರುವಂಥದ್ದನ್ನು ತಿನ್ನಬೇಕು ಹಾಲು ಕುಡಿಬೇಕು ಮೊಟ್ಟೆ ತಿನ್ನಬೇಕು ಸೊಪ್ಪು ತರಕಾರಿಗಳು ಇಂಥವನ್ನು ಆರೋಗ್ಯದಲ್ಲಿ ಹಣ್ಣುಗಳು ಇಂಥವನ್ನು ಜಾಸ್ತಿ ತಗೋತಾ ಇರಬೇಕು ಹಾಲು ಕುಡಿಯೋದರಿಂದ ಬಾಳೆಹಣ್ಣು ತಿನ್ನೋದರಿಂದ ಹಾಲಲ್ಲಿ ಬಾಳೆಹಣ್ಣಲ್ಲಿ ಮೊಟ್ಟೆಯಲ್ಲಿ ತುಂಬ ಕ್ಯಾಲ್ಸಿಯಮ್ ಇರೋದರಿಂದ ಮೂಳೆಗಳಿಗೆ ಅದು ತುಂಬ ಶಕ್ತಿ ಕೊಡುತ್ತೆ ಅದನ್ನು ನಮ್ಮ ದಿನದಲ್ಲಿ ಎರಡು ಲೋಟ ಹಾಲು ಬೆಳಗ್ಗೆ ಒಂದು ಲೋಟ ಸಂಜೆ ಒಂದು ಲೋಟ ಹಾಲು ಕುಡಿಯೋದರಿಂದ ಕ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಮ್ಮು ಮಾ ಹಾಂ ಬಾಳೆಹಣ್ ತಿನ್ನೋದರಿಂದ ಕೂಡ ಕ್ಯಾಲ್ಸಿಯಮ್ ಈಗಿನ ಮಕ್ಕಳುಗಳ್ಗೆ ಮೂಳೆಗಳಲ್ಲಿ ಶಕ್ತಿಯೇ ಇರೋದಿಲ್ಲ ಅಂಥವ್ರಿಗೆ ದಿನನಿತ್ಯ ಆರೋಗ್ಯದಲ್ಲಿ ಬಾಳೆಹಣ್ಣು ಹಾಲು ಈ ಹಣ್ಣುಗಳು ಇಂಥವೆಲ್ಲ ಕೊಡ್ತಾ ಇರಬೇಕು ಅವ್ರ ಮೂಳೆಗಳನ್ನು ಶಕ್ತಿ ಶಕ್ತಿ ಬರೋ ಥರ ನಾವು ಮಾಡಬೇಕು ಮೊಟ್ಟೆ ಇಂಥವೆಲ್ಲ ಕೊಡಬೇಕು ಮಕ್ಕಳಿಗೆ ಅವಾಗ ಮೂಳೆ ಶಕ್ತಿ ಬರುತ್ತೆ ಅವರು ಆರೋಗ್ಯವಾಗಿ ಇರ್ತಾರೆ ಈಗ ಚಿಕ್ಕ ಚಿಕ್ಕ ಏಜುಗಳಲ್ಲೇ ಮಂಡಿ ನೋವು ಬಂದುಬಿಟ್ಟಿರುತ್ತೆ ಬೆನ್ನು ನೋವು ಬಂದುಬಿಟ್ಟಿರುತ್ತೆ ಹಾಗಾಗಿ ಆರೋಗ್ಯದ ಕಡೆ ತುಂಬ ಗಮನ ಕೊಟ್ಟು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಾಗುತ್ತೆ ನಾವು ಮನೆಗಳಲ್ಲಿ ನಮ್ಮ ಅಜ್ಜಿ ತಾತಂದಿರು ನಮ್ಮ ಅಪ್ಪ ಅಮ್ಮಂದಿರು ಏನು ಮಾಡ್ತಾಯಿದ್ದರು ಮನೆ ಮದ್ದುಗಳನ್ನು ಅವುಗಳನ್ನೆ ನೋಡಿ ಮಾಡ್ಕೋತಾ ಇರಬೇಕು ಕೆಲವು ಹಿಂದೆ ಹಿಂದಿನ ಕಾಲದಲ್ಲೆಲ್ಲ ಈ ಓಡಾಡಬೇಕಾದ್ರೆ ಕಾಲು ಉಳುಕಿದ್ರೆ ಅಥವಾ ಏನಾದರೂ ಮಕ್ಕಳು ಆಟ ಆಡಬೇಕಾದ್ರೆ ಕಾಲು ಉಳುಕಿದ್ರೆ ಹರ್ಳೆಣ್ಣೆ ಕಾಯಿಸಿ ಅದ್ರ ಮೇಲೆ ಉಳುಕಿರೊ ಜಾಗಕ್ಕೆ ಹಚ್ಬಿಟ್ಟು ನಟಿಕೆ ತೆಗಿಯೋರು ಅವಾಗೆಲ್ಲ ಅಜ್ಜಂದಿರು ಅಜ್ಜಿದಿರು ಅದು ಮಾಡಿದ ತಕ್ಷಣ ಅದು ಸರಿ ಹೋಗಿಬಿಡೋದು ಇಮಿಡಿಯೇಟ್ಟಾಗೆ ಸರಿ ಹೋಗಿಬಿಡೋದು ಮಕ್ಕಳಿಗೆ ಆದರೆ ಈಗಿನ ಇದೆಲ್ಲ ಮಾಡೋಲ್ಲ ಇವಾಗ ಏನು ಅಂದರೆ ಕಾಲು ನೋವು ಮಂಡಿ ನೋವು ಕಾಲು ಉಳುಕಿದೆ ಮೂಳೆ ನೋಯ್ತಾಯಿದೆ ಅಂದ ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ತಾರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದು ಡಾಕ್ಟ್ರ್ ಹತ್ರ ತೋರಿಸೋದು ಇಮಿಡಿಯೇಟ್ಟಾಗಿ ಡಾಕ್ಟರನ್ನ ಮೇಲೆ ಡಿಪೆಂಡ್ ಆಗೋದು ಈ ಥರ ಮಾಡ್ತಾ ಇದ್ದಾರೆ ಮಾಡಬೇಕು ಈಗಿನ ಒಂದು ಇದಕ್ಕೆ ಡಾಕ್ಟ್ರ್ ಹತ್ರ ಹೋಗಬೇಕು ಇಲ್ಲ ಅಂತ ಅಲ್ಲ ಆದರೆ ಕೆಲವೊಂದು ಮನೆ ಮದ್ದುಗಳನ್ನು ಪ್ರಯತ್ನ ಮಾಡಿ ಅದು ಕಡಿಮೆ ಆಗಲಿಲ್ಲ ಅಂತ ಅಂದಾಗ ಫೈನಲ್ ಮೂಮೆಂಟಲ್ಲಿ ಹೋದ್ರೆ ಒಳ್ಳೆಯದು ಯಾಕಂದ್ರೆ ಈಗ ಮಕ್ಕಳು ಚಿಕ್ಕ ಮಕ್ಕಳಿಗೆ ಅದ್ರದ್ದೆಲ್ಲ ನೋವು ತಡ್ಕೊಳ್ಳೊ ಶಕ್ತಿ ಇರೋಲ್ಲ ಅಲ್ಲಿ ಬ್ಯಾಂಡೇಜ್ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಇಂಜೆಕ್ಷನ್ ಕೊಡ್ಬೋದು ಅದಕ್ಕೆ ಪೇಯ್ನ್ ಆಗೋ ಥರ ಉಜ್ಜೋದು ಆ ಥರ ಏನಾದರೂ ಮಾಡ್ಬೋದು ಮಕ್ಕಳು ತುಂಬ ಚಿರಾಡೋದು ಎಲ್ಲ ಇರುತ್ತೆ ನಮಗೆ ನೋಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಮನೆಯಲ್ಲೆ ಮಾಡೊವಂಥ ಮನೆ ಮದ್ದುಗಳನ್ನು ಮಕ್ಕಳಿಗೆ ಮಾಡೋದರಿಂದ ಕಡಿಮೆ ಆಗ್ಬೋದು ಕಡಿಮೆ ಆಗುತ್ತೆ ಕೂಡ ಆ ಮನೆ ಮದ್ದುಗಳಲ್ಲೇ ಕಡಿಮೆ ಮಾಡ್ಕೊಳ್ಳೊ ಶ್ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ನಮ್ಮ ಅಜ್ಜಿ ತುಂಬ ಮಂಡಿ ನೋವು ಅಂತಂದಾಗೆಲ್ಲ ಅವರು ಜಾಸ್ತಿ ಕೊಬ್ ಕೈ ಎಣ್ಣೆ ಹರಳೆಣ್ಣೆ ಅಂತೀವಲ್ಲ ಅದನ್ನು ಕಾಯಿಸಿ ಆ ಜಾಗಕ್ಕೆ ಹಚ್ಚೋವ್ರು ಬೆಳಗ್ಗೆ ಎದ್ದು ಬಿಸಿ ನೀರಲ್ಲಿ ಶಾಖ ಕೊಡೋರು ಪೂರ್ತಿ ಶಾಖ ಕೊಡೋರು ಬಿಳಿ ಎಕ್ಕದ ಎಲೇನ ಕಾಯಿಸಿ ಅದನ್ನು ಮಂಡಿಗೆ ಕಟ್ಕೊಂಡು ಮಲ್ಕೊಳ್ಳೋರು ಈ ಥರದೆಲ್ಲ ಮಾಡೋರು ಕೆಲವೊಂದು ಆಯಿಲ್ಲುಗಳೆಲ್ಲ ಮಾಡೋರು ಮೀನಿನ ಎಣ್ಣೆ ಅದು ನೋವಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಂಥ ಎಣ್ಣೆಗಳನ್ನೆಲ್ಲ ತರಿಸಿ ಅದನ್ನು ಉಜ್ಜಿ ಮಸಾಜ್ ಮಾಡೋರು ಈಗ ಕೆಲವೊಂದು ಆಯುರ್ವೇದಿಕ್ ಎಣ್ಣೆಗಳಿವೆ ಅದನ್ನು ಹಾಕೋದ್ರಿಂದಲೂ ಕೂಡ ಮಂಡಿ ನೋವುಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ವಾಕಿಂಗ್ ಮಾಡೋದರಿಂದ ವ್ಯಾಯಾಮ ಮಾಡೋದರಿಂದ ನಮ್ಮ ದೇಹದ ಮಂಡಿ ನೋವನ್ನು ಕಡಿಮೆ ಮಾಡಿಕೊಂಡು ಅದ್ರ ಕಡೆ ಗಮನ ಕೊಡೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ